ಹೌದು ಡ್ರಾಯಿಂಗನ್ನು ಮಾಡೋದರಿಂದ ನಮಗೆ ಚಿಕಿತ್ಸಕ ಗುಣ ದೊರೆಯುತ್ತದೆ ಹಾಗೇ ಜನರಿಗೆ ಒಳ್ಳೆಯ ಪ್ರಯೋಜನಕಾರಿ ಕೂಡ ಆಗುತ್ತದೆ ಹೇಗೆ ಡ್ರಾಯಿಂಗನ್ನು ಮಾಡೋದರಿಂದ ನಮ್ಮ ಕಲೆ ಕೂಡ ಹೆಚ್ಚುತ್ತದೆ ನಮ್ಮ ಶಿಸ್ತು ಹೆಚ್ಚುತ್ತದೆ ಹಾಗೂ ನಮ್ಮ ಕೌಶಲ್ಯ ಏನಿದೆಯಲ್ಲ ಅದು ಕೂಡ ಬೆಳವಣಿಗೆ ಆಗುತ್ತದೆ ಮತ್ತು ನಮ್ಮ ಕಲೆ ಇನ್ನಷ್ಟು ಹೆಚ್ಚಿಗೆ ಬೆಳವಣಿಗೆ ಆಗಿ ಇನ್ನಷ್ಟು ನಾವು ಕಲಿತೀವಿ ಹಾಗೆ ಸೃಜನಶೀಲತೆಯನ್ನು ಕೂಡ ಹೊಂದುತ್ತೀವಿ ಮತ್ತು ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೂಡ ಉಂಟು ಮಾಡುತ್ತದೆ ನಾವು ನೆಮ್ಮದಿಯಾಗಿ ಕೂಡ ಇರಬಹುದು ಹಾಗೇ ನಮ್ಮ ತಲೆಯಲ್ಲಿ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡುತ್ತೀವಿ ನಮ್ಮ ತಲೆ ಯಾವಾಗಲೂ ಪ್ರಶಾಂತವಾಗಿರುತ್ತದೆ ಹಾಗೂ ನಾವು ಯಾವಾಗಲೂ ಸೃಜನರಾಗಿ ಸಂತೋಷದಿಂದ ಇರಬಹುದು